ಹಲೋ ಇದು ಕ್ಯಾಬ್ ಡೈವರಾ ಇದು ನಮ್ಮ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ ಅವರಿಗೆ ಊರಿಂದ ಕರ್ಕೊಂಬರಬೇಕಾಗಿತ್ತು ನೀವು ಎಷ್ಟ್ ಚಾರ್ಜ್ ಮಾಡ್ತೀರ ಹೊನ್ನಾವರ ಟು ಬೆಂಗ್ಳೂರಿಗೆ ಮತ್ತು ನಿಮ್ಮದು ನಮ್ಮ ಅಪ್ಪನ ಅಮ್ಮನ ನಂಬರು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ನಾಲ್ಕು ಸೊನ್ನೆ ಏಳು ಎರಡು ಎರಡು